ಅಡಿಗೆ ಮಾಡುವಾಗ ನಾನು ಅವಘಡ ಅನ್ನು ಎದ್ರುಸಿದಂದ್ರೆ ಎಣ್ಣೆಯನ್ನು ಎಣ್ಣೆ ಬಿಸಿ ಕಾದ ಎಣ್ಣೆಯನ್ನು ಕೈಮೇಲೆ ಹಾಕಿಕೊಂಡಿದ್ದು ಆಮೇಲೆ ಬಿಸಿ ಬಿಸಿ ಪಾತ್ರೆಯನ್ನು ಮುಟ್ಟಿದ್ದು ಇಂಥದ್ದು ಆಮೇಲೆ ನಾನು ಬಾ ಎಣ್ಣೆ ಬಾಂಡ್ಲೆಗೆ ನೀರು ಹಾಕಿದಾಗ ನೀರು ಚ್ ಹಾರಿದ್ದು ಆಮೇಲೆ ನೀರು ಹಾಕಿ ಬೆಂಕಿ ಹತ್ತಿಕೊಂಡಿದ್ದು ಇದು ಆಮೇಲೆ ಗ್ಯಾಸ್ ಲೀಕೇಜ್ ಆಗಿದ್ದು ಇಂಥದ್ದನ್ನೆಲ್ಲ ನಾನು ಅನುಭವ್ಸಿದ್ದೀನಿ ಹಾಗೇ ಅದ್ರಿಂದ ಹೇಗೆ ತಪ್ಸ್ಕೊಂಡಿದೀನಿ ಅಂದರೆ ಗ್ಯಾಸ್ ಲೀಕೇಜ್ ಆಗಿ ಆಗಬೇಕಾದಾಗ ಲೈಟಾಗಿ ಗ್ಯಾಸಿನ ಸ್ಮೆಲ್ ಸ್ಮೆಲ್ ಇದು ಇದಾದರೆ ಸ್ಮೆಲ್ ಗೊತ್ತಾದಾಗ ನಾನು ಮೊದ್ಲು ಹೋಗಿ ಗ್ಯಾಸನ್ನು ಆಫ್ ಮಾಡಿದೆ ಗ್ಯಾಸನ್ನು ಆಫ್ ಮಾಡಿ ಲೈಟನ್ನು ಆನ್ ಮ ಆನ್ ಮಾಡಲಿಲ್ಲಾಗಿದೆ ಹಾಗೇ ಸ್ವಲ್ಪ ಹೊತ್ತು ಒಂದು ತಾಸು ಬಿಟ್ಟು ಆನ್ ಮಾಡಿದಾಗ ಸರಿ ಆಗಿತ್ತು ಆನ್ ಮಾಡಿ ಚೆಕ್ ಮಾಡಿ ಆಮೇಲೆ ಗ್ಯಾಸ್ ಪೈಪನ್ನು ರಿಪ್ಲೇಸ್ ಮಾಡಿ ರಿಪ್ಲೇಸ್ ಮಾಡಿದ್ದೆ ಹಾಗೆಯೇ ಕಾದ ಬಾಂಡ್ಲಿಗೆ ಎಣ್ಣೆ ಹಾಕಿ ಲೈಟಾಗಿ ನೀರು ತಾಗಿದಾಗ ದೊಡ್ಡಕ್ಕೆ ಬೆಂಕಿ ಹತ್ಕೊಂಡಿತ್ತು ಒಂದು ಸರ್ತಿ ಅದನ್ನ ಗ್ಯಾಸ್ ಆಫ್ ಮಾಡಿ ಹೇದ್ರಿಕೊಳ್ಲಿಲ್ಲ ಹಾಗೆ ತೆಗದ್ ಸೈಡ್ ಇಟ್ಟೆ ಗ್ಯಾಸ್ ಆಫ್ ಮಾಡಿಬಿಟ್ಟೆ ಸ್ವಲ್ಪೊತ್ತಿಗ್ ಬೆಂಕಿ ಆರೋಯಿತು ಹಾಗೇ ಎಣ್ಣೆ ಬಾಂಡ್ಲೆಗೆ ಕಾದ ಎಣ್ಣೆ ಬಾಂಡ್ಲೆಗೆ ಸ್ವಲ್ಪ ನೀರು ಹಾಕ್ದಾಗ ಚುಮ್ ಮೈಮೇಲೆ ಎಣ್ಣೆ ಹಾರಿತ್ತು ಆವಾಗ ಗ್ಯಾಸ್ ಆಫ್ ಮಾಡಿ ಸೈಡ್ ಸರ್ಕೋಬಿಟ್ಟಿದ್ದೆ ಹೀಗೆ ತಪ್ಪಿಸ್ಕೊಂಡಿದ್ದೆ ಮತ್ತು ಬಿಸಿ ಬಿಸಿ ಪಾತ್ರೆಯನ್ನು ಮುಟ್ಟಿದ್ದು ಬಿಸಿ ಪಾತ್ರೆ ಮುಟ್ಟಿದಾಗ ಕೈಯೆಲ್ಲ ಸುಟ್ಕೊಂಡಿದ್ದೆ ಹಾಗೇ ಖಾರದ ಪುಡಿ ಕಣ್ಣು ತುರ್ಸ್ಕೊಬೇಕಾರೆ ಖಾರದ ಪುಡಿ ತಾಗಿದ್ದು ಇಂಥದ್ದೆಲ್ಲ ಸುಮಾರನ್ನು ಅನ್ಭವಿಸಿದ್ದೇನೆ